ನಮ್ಮ ಪ್ರದೇಶದಲ್ಲಿ ಪ್ರಮುಖವಾಗಿ ಮನೋರಂಜನಾ ಮಾಧ್ಯಮ ಸಿನಿಮಾ ಮಂದಿರ ಜಿಲ್ಲೆಯಾದ್ಯಂತ ಹೊಸದಾಗಿ ಬಿಡುಗಡೆ ಹೊಂದಿದ್ದ ಸಿನಿಮಾಗಳನ್ನು ನೋಡಲು ಚಿತ್ರಮಂದಿರಕ್ಕೆ ಚಿತ್ರಮಂದಿರಕ್ಕೆ ಸಾಮನ್ಯವಾಗಿ ಹೋಗ್ತಾರೆ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲು ಅಂದರೆ ಮೊಬೈಲ್ ಫೋನ್ಗಳು ಬಂದ್ಬಿಟ್ಟು ಮೊಬೈಲ್ ಫೋನ್ಗಳ ಸಂಖ್ಯೆಯೂ ಹೆಚ್ಚಾಗಿದೆ ಅದರ ಬಳಕೆದಾರರ ಸಂಖ್ಯೆಯೂ ಹೆಚ್ಚಾಗಿದೆ ಕಾರಣಾ ಕಾರಣ ಅಂತ ಅಂದ್ರೆ ಡಿಜಿಟಲ್ ತುಂಬ ಇಷ್ಟ ಪಡ್ತಾರೆ ಈ ರೇಡಿಯೋ ಈ ರೇಡಿಯೋನ ತುಂಬ ಜನ ಮರೆತೋಗಿದ್ದಾರೆ ಈ ರೇಡಿಯೋ ಬಳಕೆನೇ ತುಂಬ ಅಂದರೆ ತುಂಬ ಕಡಿಮೆ ಹಳ್ಳಿಗಳಲ್ಲಿ ರೇಡಿಯೋನೇ ಇಲ್ಲ ಕೇವಲ ಶೋಕೇಶ್ಗಳಲ್ಲಿ ಮಾತ್ರ ರೇಡಿಯೋ ಕಾಣಲು ಸಾಧ್ಯ ಈ ರೇಡಿಯೋವನ್ನು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗಳಲ್ಲಿ ರೈಲ್ವೇ ನಿಲ್ದಾಣಗಳಲ್ಲಿ ಮಾತ್ರ ಇವಾಗ ಬಳಕೆ ಆಗ್ತಾಯಿರೋದನ್ನ ನೋಡ್ಬೋದು ಸಾಮಾನ್ಯವಾಗಿ ಇನ್ನೂ ಕೆಲ್ವರು ಮಾತ್ರ ಈ ಟ್ರಾಫಿಕ್ ಟ್ರಾಫಿಕಂಥೇಳಿ ಮಾತ್ರ ರೇಡಿಯೋನ ಬಳಸ್ತಾರೆ ಎಲ್ಲರೂ ಡಿಜಿಟಲ್ ಬದಲಾಗ್ತಿದ್ದಾರೆ ಪ್ರತಿಯೊಂದು ಮನೆಯಲ್ಲಿ ಟಿ ವಿ ಕಾಣ್ಬೋದು ಈ ಹಳ್ಳಿಗಳಲ್ಲಿ ಇವಾಗ ಈ ಸರ್ಕಾರ ಏನು ಜಾರಿಗೆ ಮಾಡಿದೆ ಉಚಿತ ಕರೆಂಟ್ ಉಚಿತ ಕರೆಂಟ್ ಇದರಲ್ಲಿ ಬಂದ್ಬಿಟ್ಟು ತುಂಬ ಜನ ಟಿವಿಗಳು ಇಲ್ಲದೇ ಇರೋ ಮನೆಯಲ್ಲೂ ಟಿವಿಗಳನ್ನ ನೋಡ್ಬೋದು ಫ್ರೀ ಕರೆಂಟು ತುಂಬ ಜನ ಬಳಕೆ ಮಾಡ್ತಾಯಿದ್ದಾರೆ ತುಂಬ ಜನ ಈ ಚಿತ್ರಮಂದಿರಗಳನ್ನ ಆದರೆ ಬೇಜಾನು ಇದೆ ನಮ್ಮ ಕೋಲಾರಲ್ಲಿ ತುಂಬ ಕೋಲಾರಲ್ಲಿ ಪಾಪ್ಯುಲರ್ ಆಗಿರುವಂಥದ್ದು ನಾರಾಯಣಿ ಚಿತ್ರಮಂದಿರ ಶಾರದಾ ಚಿತ್ರಮಂದಿರ ಪ್ರಭಾತ ಚಿತ್ರಮಂದಿರ ಇನ್ನೂ ಇದೆ